ಮೊದಲಿಗೆ ಏನಪ್ಪಾ ಅಂತಂದರೆ ನನಗೆ ಅಡಿಗೆ ಮಾಡೋದಂದರೆ ತುಂಬ ಇಷ್ಟ ತುಂಬ ಅಂದರೆ ತುಂಬ ಇಷ್ಟ ನನ್ಗೆ ಆಗಿಂದ ಅಡುಗೆ ಅಂದರೆ ತುಂಬ ಇಷ್ಟ ನನಗೆ ಯಾವ ಅಡುಗೆ ಬರೋಲ್ಲ ಅಂತ ಅಂತಂದರೂ ಕೂಡ ಆ ಅಡ್ಗೆನ ಕಲ್ತು ಬೇರೆಯವರಿಂದ ಹೇಳಿಸ್ಕೊಂಡು ಅದನ್ನು ಮಾಡೋವರ್ಗೂ ನನ್ನ ಸುಮ್ಮನೆ ಇರೋದೂ ಇಲ್ಲ ಅಡುಗೆ ಅಂದರೆ ತುಂಬ ಇಷ್ಟ ಏನಪ್ಪಾ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಅಂದರೆ ತಿನ್ನೋ ನಾಷ್ಟಕ್ಕೆ ನಾಷ್ಟ ಮಾಡೋದು ಅಸ್ ಅದನ್ನು ಟೇಶ್ಟ್ ನೋಡೋದು ಚೆನ್ನಾಗಿದ್ಯ ಇಲ್ಲವೋ ಅಂತ ಹಾಕ್ಕೊಟ್ಟುಬಿಟ್ಟು ಎಲ್ರ ಹತ್ರ ಕೇಳೋದು ಚೆನ್ನಾಗೈತ ಹೆಂಗೈತೆ ಏನು ಅನ್ನೋದನ್ನೆ ಕೇಳೋದು ಆಮೇಲೆ ಏನಪ್ಪಾ ಅಂದರೆ ಮಧ್ಯಾಹ್ನ ಅಡುಗೆ ಮಾಡೋಕ್ ಮಾಡೋದು ಅದೇ ಮಧ್ಯಾಹ್ನ ಅಡುಗೆ ಮಾಡೋದು ಅದರಲ್ಲಂತೂ ನನಗೆ ಅಂದರೆ ತುಂಬ ಅಂದರೆ ಬೇಳೆ ಸಾಂಬಾರು ರಸಮ್ಮು ಈ ಐಟಮ್ ಈ ಥರ ಮಾಡೋದು ತುಂಬ ಇಷ್ಟ ಅದರಲ್ಲಿ ಏನಪ್ಪಾ ಅಂತಂದರೆ ಬೇಳೆ ಸಾಂಬಾರಲ್ಲಿ ಬೇಳೆ ಸಾಂಬಾರು ಮಾಡಿದ್ರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಎಲ್ಲರೂ ಊಟ ಮಾಡ್ತಾರೆ ರಸಮ್ಮು ಕೂಡ ಅಷ್ಟೇ ಊಟ ಮಾಡ್ತಾರೆ ನನಗೆ ತುಂಬ ಅಂದರೆ ನನಗೆ ತುಂಬ ತುಂಬ ಅಂತಂದರೆ ಅಡುಗೆಯಲ್ಲಿ ತುಂಬ ಅಂದರೆ ಆಸಕ್ತಿ ಇದೆ ನನಗೆ ಮಾಡೋದಕ್ಕೆ ಮತ್ತು ರಾತ್ರಿ ಅಡುಗೆ ಮಾಡೋದು ಆಮೇಲೆ ಹಬ್ಬಗಳಲ್ಲಿ ಹಬ್ಬಗಳಲ್ಲಿ ಏನಪ್ಪಾ ಅಂತಂತಂದರೆ ಬೇರೆ ಬೇ ಬೇರೆ ಬೇರೆ ಥರ ಅಡುಗೆಗಳ್ನ ಮಾಡೋ ಅಂಥದ್ದು ಹಬ್ಬದಲ್ಲಿ ಗೌರಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡೋದು ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅದರಲ್ಲಿ ಒಬ್ಬಟ್ಟಲ್ಲಿ ಎರಡು ಥರ ಒಬ್ಬಟ್ಟಿದೆ ಏನಪ್ಪಾ ಅಂತಂತಂದರೆ ಕಾಯಿ ಒಬ್ಬಟ್ಟು ಮತ್ತು ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಕೂಡ ಚೆನ್ನ ಚೆನ್ನಾಗೆ ಮಾಡೋದು ತುಂಬ ಇಷ್ಟ ಎಲ್ಲ ಅದು ಮಾಡಿದ್ರೆ ಉಳಿಯೋದೂ ಇಲ್ಲ ಬೇಗ ಖಾಲಿಯಾಗ್ತದೆ ಆಮೇಲೆ ಆ ಒಬ್ಬಟ್ಟು ಜೊತೆಯೇ ಕಾಯ್ಹಾಲ್ ಕಾಯ್ಹಾಲ್ ಮಾಡೋದು ಕಾಯ್ಹಾಲ್ ಮಾಡೋದು ಅದಕ್ಕೆ ಕೂಡ ಚೆನ್ನಾಗಿ ಚೆನ್ನಾಗಿರ್ತದೆ ಆಮೇಲೆ ಏನಪ್ಪ ಅಂತ ಅಂತಂದರೆ ಗೌರಿ ಹಬ್ಬದಲ್ಲೆ ಒಬ್ಬಟ್ಟು ಮಾಡ್ತೀವಿ ಅದೇ ರೀತಿ ಅಷ್ ದೀಪಾವಳೀಲಿ ದೀಪಾವಳೀಲಿ ಏನಪ್ಪಾ ಅಂತ ಅಂತಂದರೆ ಮಾಮೂಲಿ ಹೆಸರುಬೇಳೆ ಬೇಳೆ ಸಾಂಬಾರು ಈ ಥರ ಮಾಡೋದು ಅದರಲ್ಲೂ ಕೂಡ ಅದಕ್ಕೂ ಕೂಡ ಸ್ವೀಟ್ ಮಾಡೋ ಅಂಥದ್ದು ಖೀರು ಬಾರ್ಲಕ್ಕಿ ಖೀರು ಖೀರು ಮಾಡೋದು ತುಂಬ ಇಷ್ಟಪಟ್ಟು ತಿಂತಾರೆ ಬೇಗ ಖಾಲಿ ತುಂಬ ಜನವೂ ಬರ್ತಾರೆ ಬೇಗ ಖಾಲಿ ಕೂಡ ಆಗ್ತದೆ ಆಮೇಲೆನಪ್ಪಾ ಅಂತಂದರೆ ಯುಗಾದಿ ಯುಗಾದಿಗೆ ಬೇವು ಬೆಲ್ಲ ಬೇವು ಬೆಲ್ಲ ಕೂಡ ಇದು ಕೂಡ ಬೇವು ಬೆಲ್ಲದಲ್ಲಿ ಅದಕ್ಕು ಕೂಡ ಕಾಯಿ ಒಬ್ಬಟ್ಟು ಮಾಡ್ತಾರೆ ಹೋಳ್ಗೆ ಹೋಳಿಗೆ ಕೂಡ ಮಾಡ್ತಾರೆ ಅದೇ ಯುಗಾದೀಲಿ ಅದು ಚೆನ್ನಾಗಿರ್ತದೆ ಏನು ನಾನು ಬೇಗ ಬೇಗ ಅಡ್ಗೆ ಮಾಡೋದು ಅಂತಂದರೆ ಬೇಳೇ ಬೇಳೆ ಮತ್ತು ಹೀರೆಕಾಯಿ ಹಾಕಿ ಬೇಗ ಮಾಡೋದು ಶಾ ಬೇಗ ಅಂದ ಅಂತಂದರೆ ಒಂದು ಕಾ ಹತ್ತು ನಿಮಿಷದಲ್ಲೂ ಬೇಗ ಅಡುಗೆಯಾಗ್ತದೆ ನನಗೆ ಅದು ಮಾಡೋದು ಅಂದರೆ ತುಂಬ ತುಂಬ ಇಷ್ಟ ನನಗೆ ಅದನ್ನು ಕೂಡ ಏನು ಇಷ್ಟು ಬೇಗ ಟೈಮ್ ಬೇಗ ಜಾಸ್ತಿಯೂ ಟೈಮ್ ಹಿಡಿಯಲ್ಲ ಬೇಗ ಅನ ಕಮ್ಮಿ ಕಡಿಮೆ ಸಮಯದಲ್ಲಿ ಬೇಗ ಅಡುಗೆ ಆಗ್ತದೆ ಎಲ್ಲಾದರೂ ಹೋಗಬೇಕು ಅಂತ ಅಂತಂದರೆ ಟೈಮಿಲ್ಲ ನನಗಿನ್ನು ಇನ್ನೂ ಒಂದು ಕಾಲು ಗಂಟೆ ಅಷ್ಟೇ ಟೈಮ್ ಇರೋದು ಅಂತ ಅಂತಂದರೆ ನಾನು ಹೀರೇಕಾಯಿ ಇತ್ತು ಅಂತಂದರೆ ಬೇಳೆ ಕೂಗಿಸಿ ಅದನ್ನು ಮಾಡ್ತೀನಿ ಅದು ತುಂಬ ಇಷ್ಟಪಟ್ಟು ಕೂಡ ಎಲ್ಲರೂ ಕೂಡ ತಿನ್ನು ತಿಂತಾರೆ ಅದು ಬೇಗ ಕೂಡ ಖಾಲಿ ಖಾಲಿಯಾಗ್ತದೆ ಅದು ಅಲ್ಲದಂತೆ ಉಪ್ಸಾಂಬಾರು ಉಪ್ಸಾಂಬಾರು ಅಂದರೆ ಮುದ್ದೆ ಜೊತೆ ಚೆನ್ನಾಗೆ ತಿನ್ಬೋದು ಮುದ್ದೆ ಮುದ್ದೆಗೆ ಉಪ್ಪು ಉಪ್ಸಾಂಬಾರು ಯಾವುದೇ ರೀತಿ ಉಪ್ಸಾಂಬಾರು ಅದರಲ್ಲಂತೂ ಮೊಳಕೆ ಕಟ್ಟಿರೋ ಉಪ್ಸಾಂಬಾರಂದರೆ ತುಂಬ ಇಷ್ಟಪಟ್ಟು ಮನೆಯಲ್ ಎಲ್ಲರೂ ಕೂಡ ಊಟ ಮಾಡ್ತಾರೆ ನಾನು ಕೂಡ ಊಟ ಮಾಡ್ತಿನಿ ಚೆನ್ನಾಗಿರ್ತದೆ ಏ ಅವು ಮುದ್ದೆಗೆ ಮಾತ್ರ ಮುದ್ದೆಗೆ ಖಾರ ಉಪ್ಪೆಸರು ಖಾರ ಉಪ್ಪೆಸರು ಖಾರದ್ ಜೊತೆ ಅದು ಕೂಡ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮುದ್ದೆ ಮುದ್ದೇಲಿ ಆಮೇಲೆ ಏನಪ್ಪಾ ಅಂತಂತಂದರೆ ಮೊಳಕೆ ಕೊಟ್ಟಿರೊ ಐಟಮ್ ಮೊಳಕೆ ಕಟ್ಟಿರೋ ಕಾಳುಗಳಲ್ಲಿ ಉಪ್ಸಾಂಬಾರು ಅಲ್ದಂತೆಯೇ ಮಸಾಲೆ ಸಾಂಬಾರು ಮಸಾಲೆ ಸಾಂಬಾರಲ್ಲೂ ಕೂಡ ಚೆನ್ನಾಗಿ ಊಟ ಮಾಡ್ತಾರೆ ಎಲ್ಲ ಇಷ್ಟಪಟ್ಟು ತಿನ್ನು ತಿಂದು ತಿಂತಾ ಕೂಡ ಬೇಗ ಖಾಲಿಯೂ ಆಗ್ತಿದೆ ಅದಕ್ಕೆ ಖುಷಿಪಡ್ಬೇಕು ಬೇಗ ಖಾಲಿಯಾಗ್ತ್ ಖಾಲಿ ಆಯ್ತಲ್ಲ ಅನ್ನೋದನ್ನು ತುಂಬ ಖುಷಿಪಟ್ಟು ಖುಷೀಪಡ್ತೀನಿ ನಾನು ಯಾಕಂದರೆ ಅದು ಮಾಡಿದಾಗ ಒಂದು ಸ್ವಲ್ಪನೂ ಉಳಿಯೋದು ಇಲ್ಲ ಬೇಗ ಖಾಲಿ ಅಲ್ಲಿಗಲ್ಲಿಗೆ ಕರೆಕ್ಟ್ ಟೈಮಿಗೆ ಬೇಗ ಮುಗೀತದೆ ಆಮೇಲೆ ಬೆಳಗ್ಗೆ ನಾಷ್ಟಕ್ಕೆ ಏನಪ್ಪ ಅಂದರೆ ಚಪಾತಿ ಮಾಡಿದ್ರೆ ಚಪಾತಿಗೆ ಟಮೊಟೊ ಗೊಜ್ಜು ಇದ್ದೇ ಇರಬೇಕು ಚೆನ್ನ ಟಮೊಟೊ ಗೊಜ್ಜು ಇದ್ದರೆ ಒಂದು ಎರಡು ಮೂರು ಚಪಾತಿ ತಿನ್ನೋರು ನಾಲ್ಕು ಐದು ಚಪಾತಿ ತಿಂತಾರೆ ಅದಕ್ಕೆ ಖುಷಿಪಡ್ಬೇಕು ಟಮೊಟೊ ಗೊಜ್ಜೊಂದು ತಿಂದೇ ತಿಂತಾರೆ ಅಡಿ ಅಡುಗೆಯಲ್ಲಿ ಇನ್ನು ಇನ್ನೂ ಅಂದರೆ ಹಬ್ಬಗಳಲ್ಲಿ ಇನ್ನೂ ಈ ಷಷ್ಠಿ ಈ ಷಷ್ಠಿ ಟೈಮಲ್ಲೇ ಹುತ್ತಕ್ಕೆ ತನಿ ಎರಿತಾರೆ ಆದರೆ ತನಿ ಎರೆದಾದ್ಮೇಲೆ ಅಲ್ಲೂ ಕೂಡ ವಡೆ ಪಾಯಸ ಅನ್ನ ಸಾಂಬಾರು ಮಾಡ್ತಾರೆ ವಡೆನ ಇಷ್ಟಪಟ್ಟು ತುಂಬ ತ್ಯಾ ಅದು ವಡೇಲಿ ಎರಡು ಥರ ಐಟಮ್ ಇದೆ ಒಂದು ತಣಿಕಾಳು ವಡೆ ಒಂದು ಕಡ್ಲೆಬೇಳೆ ವಡೆ ಕಡ್ಲೆಬೇಳೆ ವಡೆ ಏನು ಅಷ್ಟು ಜಾಸ್ತಿ ಯಾರೂ ಇಷ್ಟಪಡೋಲ್ಲ ಆದರೆ ತಣಿಕಾಳು ವಡೆನ ಇಷ್ಟಪಟ್ಟು ತುಂಬ ಜನ ತಿಂತಾರೆ